ಇದು ಗದಗ್ ಜಿಲ್ಲೆದು ಟೂರಿಸ್ಟ್ ಪ್ಲೇಸ್ ನೋಡುವಂಥದ್ದು ಯಾವುದು ಐತ್ರಿ

ನಾವು ಗೂಗಲ್ದಾಗೆ ಒಂದು ಸರ್ಚ್ ಮಾಡಿದ್ವಿ ಬಿಂಕದ ಕಟ್ಟಿ ಅಂತೇಳಿ ಅದು ಏನು ಸ್ಪೆಷಲ್ ರೀ ಅಲ್ಲಿ ನೋಡುವಂಥದ್ದು ಏನೈತೆ ಹೌದನು

ಹೌದನು ರೀ ನಿಮ್ಮದು ಅಲ್ಲಿ ಊಟದ್ದು ಎಲ್ಲ ವ್ಯವಸ್ಥೆ ಐತನು ರೀ ಅಲ್ಲಿ ನೋಡಕ್ಕೆ ಬಂದಾಗ ಹೌದೇನು ಹ್ಞೂ ಹ್ಞೂ ಹ್ಞೂ ಹೌದನು ರೀ ಅದು ಅಲ್ಲಿ ಯಾವ್ದರ ಜಾತ್ರೆ ವಿಶೇಷ ಏನಾದರು ಐತನು ರೀ ಇವಾಗ ಸದ್ಯಕ್ಕೆ

ಹೌದನು ರೀ ಮತ್ತೆ ಬಿಂಕದ ಕಟ್ಟಿಯಿಂದ ಸಾಲು ಮರದ ತಿಮ್ಮಕ್ಕ ಎಷ್ಟಾಗ್ಬೋದು ಅದನ್ನೆ ರೂಟ್ ಹ್ಞೂ ಸರಿ ಆಯಿತು